ಹಾಂ ಹಲೋ ಹೇಳಿ

ಹಾಂ ಹೌದು ಹೌದು ಹೌದು ವಿಜಯ ಬ್ಯಾಂಕು ಹೇಳಿ ಹಾಂ ಹಾಂ ಹೇಳಿ

ನೀವು ಈಗ ಖಾತೆ ತೆರಿಬೇಕಾದರೆ ಆಧಾರ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಬನ್ನಿ ಹಾಂ ಮತ್ತೆ ಮೂರು ಫೋಟೋ ತಗೊಂಬನ್ನಿ ಆಮೇಲೆ ಪ್ಯಾನ್ ಕಾರ್ಡ್ ಇದ್ದರೆ ಅದೊಂದು ತಗೊಂಬನ್ನಿ ಅಷ್ಟು ಇದ್ದರೆ ಸಾಕಾಗ್ತದೆ

ಅದರಲ್ಲಿ ಐನೂರು ರೂಪಾಯಿ ಇದ್ದರೆ ಸಾಕು ಮೊದಲಿಗೆ ಐನೂರು ರೂಪಾಯಿ ಅದರಲ್ಲೀ ಇರಲೆಬೇಕು ಆ ಖಾತೇಲಿ ಹಾಂ ನೀವು ಅದ್ರ ನಂತರ ಜಾಸ್ತಿ ಎಷ್ಟಾದರು ಆಮೇಲೆ ಇಟ್ಟರು ಏನು ತೊಂದರೆ ಇಲ್ಲ ಉಳಿತಾಗ ಉಳಿತಾಯ ಖಾತೆ ಬಡ್ಡಿ ಇಲ್ಲಿ ಒಂದು ಐದು ಪರ್ಸೆಂಟ್ ಉಂಟು ಇದೆ

ಬಡ್ಡಿನ ಹಾಂ ಖಾಯಂ ಠೇವಣಿಗೆ ಆದರೆ ಒಂದು ಐ ಆರು ಪರ್ಸೆಂಟ್ ಆಗುತ್ತೆ

ಹಾಂ ಮಕ್ಕಳಿಗೆ ಅಂತ ಬೇರೆ ಇದೆ ಅಂದರೆ ಕೆಲವು ಲೋನ್ ಸಿಗುತ್ತೆ ಮಕ್ಕಳಿಗಂತಾ ಅಂದರೆ ಅವ್ರಿಗೆ ಓದಲಿಕ್ಕೆ ಅಂತಾ ಲೋನ್ ಉಂಟು ನೀವು ಮಾಡ್ಬೋದು ಅದಕ್ಕೆ

ಹಾಂ ಇದೆ ಇದೆ ಇದೆ ಇದೆ ಹೌದು ಇದೆ ಹಾಂ ಹೇಳಿ ಕೇಳಿಸ್ತಿಲ್ಲ ಮ್ಯಾಮ್ ಹ್ಞೂ

ಹೌದೌದು ನಾ ನೀವು ಬನ್ನಿ ನಾವು ನಿಮಗೆ ಹೇಳ್ತೇವೆ ಏನೇನು ಇದೆ ಎಲ್ಲ ಹೇಳ್ತೇವೆ ಅದು ಎಷ್ಟು ಎಷ್ಟು ಆಗ್ತದೆ ಬಡ್ಡಿ ಪ್ರತಿಯೊಂದು ಹೇಳ್ತೇವೆ ನೀವು ಅಲ್ಲಿ ಬನ್ನಿ ಆಯಿತಾ

ಹೌದೌದು ಕೊಡ್ತೇನೆ ಕೊಡ್ತೇವೆ ತೊಂದರೆಯಿಲ್ಲ ಹಾಗೇನಿಲ್ಲ ಸದಸ್ಯರಾಗಿ ಇರಲೇಬೇಕು ಅಂತೇನಿಲ್ಲ ಹೊಸದಾಗಿ ಬಂದು ನೀವು ಖಾತೆ ತೆಗಿಬೋದು ಹೌದು ಹೌದು ಮ್ ಆಧಾರ್ ಕಾರ್ಡ್

ಹೌದೌದು ಒಂದು ಫೋ ಮೂರು ಫೋಟೊ ತಗೊಂಬನ್ನಿ ಅಷ್ಟು ತಂದರೆ ಸಾಕಾಗ್ತದೆ ಹ್ಞೂ ಸರಿ ಹಾಂ ಹಾಂ